ಶಿಕ್ಷಣದ ಕೊರತೆಯಿಂದಾಗಿ ನಗರದ ಜನರಿಗೆ ಹೋಲಿಸಿದ್ರೆ ಗ್ರಾಮೀಣದ ಭಾಗದ ಜನರಿಗೆ ಒಂದು ಒಳ್ಳೆಯ ಶಿಕ್ಷಣ ಸಿಗುತ್ತವೆ ಅಂತ ಹೇಳ್ಬೋದು ಆದರೆ ಇಲ್ಲಿ ನಮ್ಮ ಹಳ್ಳಿ ವಾತಾವರಣದಲ್ಲಿ ಹೇಳ್ಬೋದಾದ್ರೆ ಯಾ ಸರಿಯಾದ ಒಂದು ಬುಡ ಸರಿ ಇಲ್ಲಾಂತ ಹೇಳ್ಬೋದು ಗ್ರಾಮೀಣ ಜನರಲ್ಲಾದ್ರೆ ಒಂದು ಒಳ್ಳೆಯ ಕ್ವಾಲಿಟಿ ಶಿಕ್ಷಣ ಸಿಗುತ್ತದೆ ಅಂತಲೇ ಹೇಳ್ಬೋದು ಒಳ್ಳೆಯ ಒಂದು ಅದ್ಭುತವಾದ ಶಿಕ್ಷಣ ಸಿಗುತ್ತದೆ ಅವರಿಗೆ ಬುನಾದಿಯ ಮೊದಲು ಬುನಾದಿಯೇ ಒಂದು ಒಳ್ಳೆಯ ಮುಡುಪಾಗಿದೆ ಅಂತ ಹೇಳ್ಬೋದು ಏಕಂದ್ರೆ ಅಲ್ಲಿ ಹಳ್ಳಿ ಹಳ್ಳಿ ಹಳ್ಳಿಗಳಲ್ಲಿ ಹೋದರೆ ಜನರು ಜಾಸ್ತಿ ಕಷ್ಟಗಳಿಂದ ಅದರಿಂದ ಕಷ್ಟ ಕಾರ್ಪಣ್ಯಗಳಿಂದ ಓದಲು ಸಾಧ್ಯವಾಗುವುದಿಲ್ಲ ಹೀಗಾಗಿ ಜನರು ಕಷ್ಟಗಳಿಂದ ಮುಂದೆ ಓದ್ಸೋಕ್ಕೆ ಆಗೋದೇ ಇಲ್ಲ ಮಕ್ಕಳನ್ನ ಇಂಥ ಸಂದರ್ಭ್ದಾಗೆ ಆ ಮಕ್ಕಳನ್ನ ಶಾಲೆ ಬಿಡಿಸಿ ಒಂದು ಅರ್ಧಂಬರ್ದ ಹತ್ತು ಹನ್ನೊಂದು ಇಲ್ಲ ಒಂಬತ್ತು ಎಂಟು ಏಳನೇ ಕ್ಲಾಸು ಹೀಗೇ ಸ್ವಲ್ಪ ಸ್ವಲ್ಪ ಓದಿಸಿ ಬಿಡಿಸಿ ತಮ್ಮ ಮನೆ ಕೆಲಸಕ್ಕೆ ಹಚ್ಚಿ ಬಿಡ್ತಾರಂತಲೇ ಹೇಳ್ಬೋದು ಹೀಗೆ ಹಲವಾರು ರೀತಿಯಾಗಿ ತಮ್ಮ ಕಷ್ಟಗಳಿಂದ ಹಳ್ಳಿಗಳು ಹಳ್ಳಿಗಳಲ್ಲಿ ತಮ್ಮ ಕಷ್ಟಗಳಿಗೆ ಸ್ಪಂದಿಸಿದಂತೆ ಮಕ್ಕಳನ್ನು ಮಾಡಿಕೊಂಡ್ಬಿಡ್ತಾರೆ ಆದರೆ ಗ್ರಾಮೀಣದಲ್ಲಿ ಹಾಗಿಲ್ಲ ಮೊದಲು ಮಕ್ಕಳೇ ಶಿಕ್ಷಣವನ್ನು ಕಲೀಬೇಕು ಹಾಗಾದ್ರೆ ಮಾತ್ರ ಅವರು ಉದ್ದಾರ ಆಗ್ತಾರೆ ಅವ್ರಿಗೆ ಒಳ್ಳೆಯ ಒಳ್ಳೆಯ ಎಜುಕೇಷನ್ ಅಂದರೆ ಒಳ್ಳೆಯ ಒಳ್ಳೆಯ ಶಿಕ್ಷಣ ಕೊಡಿಸ್ಬೇಕು ದೊಡ್ಡ ದೊಡ್ಡ ಒಂದು ಶಾಲೆಗಳಿಗೆ ಹಾಕ್ಬೇಕು ಅವರು ಎಲ್ಲರಂತೆ ಸ್ವತಂತ್ರವಾಗಿ ಬದುಕಲಿ ಅಂತ ಹೇಳಿ ತುಂಬ ಒಳ್ಳೆಯ ತಂದೆ ತಾಯಿಯವರು ಮಾಡ್ತಾರೆ ಆದ್ರೆ ಅದು ಹಳ್ಳಿಯವ್ರೇನ್ ಕೆಟ್ಟವರಲ್ಲ ಹಳ್ಳಿಯವ್ರು ಕಷ್ಟಗಳಿಂದ ತುಂಬ ಅನುಭವದಿಂದ ಮಕ್ಕಳನ್ನ ಶಾಲೆಯನ್ನು ಬಿಡಿಸ್ ಬಿಡ್ತಾರಂತಲೇ ಹೇಳ್ಬೋದು ಹೀಗೆ ಹಲ್ವಾರು ರೀತಿಗಳಲ್ಲಿ ಮನೆ ಮನೆ ಕೆಲಸ ಮನೆಯಲ್ಲಿ ಕ ಊಟ ಮಾಡೋಕ್ಕೆ ಮತ್ತು ಮನೆಗೆಲ್ಲ ತಂದು ಹಾಕೋ ಸಂದರ್ಭದಿಂದ ಮಕ್ಕಳು ಹಳ್ಳಿಗಳಲ್ ಬಿಟ್ಟುಬಿಡ್ತಾರೆ ಏಕಂದ್ರೆ ಅವರಿಗೆ ಇರೋ ಸಮಸ್ಯೆಗಳಿಂದಲೇ ಅವ್ರಿಗೆ ಶಾಲೆ ಮೆಟ್ಲು ಹತ್ತಕ್ಕಾಗಂಗಿಲ್ಲ ಹತ್ತಿದ್ರೂ ಕೂಡ ಅರ್ಧಂಬರ್ದ ಓದಿ ಬಿಟ್ಬಿಡ್ತಾರೆ ಹೀಗೆ ಹಲ್ವಾರು ರೀತಿಯ ಕಷ್ಟಗಳಿಂದ ನಮ್ಮ ಹಳ್ಳಿಗಳಲ್ಲಿ ಕಷ್ಟ ಅನುಭವ್ಸ್ತಾರೆ ಓ ಈಗ ಓದಿದ್ರೂ ಕೂಡ ದೊಡ್ಡ ದೊಡ್ಡ ಶಾಲಿಗಳಿಗೆ ಹೋಗ್ಬೇಕಂದ್ರೆ ಹಣ ಪಾವತ್ಸ್ಬೇಕಾಗುತ್ತೆ ಹಾಗಾಗಿ ಹಣದ ತೊಂದರೆಯಿಂದ ಮಕ್ಕಳನ್ನ ಅರ್ಧ ಓದಿಸಿ ಹೇ ಹೋಗಲಿ ಬಿಡಪ್ಪ ನೀನು ಯಾಕೆ ಓದ್ತೀಯ ಸಾಕು ಇಷ್ಟು ಓದಿದ್ರೆ ಸಾಕು ಇನ್ನು ಮನೆ ನೋಡ್ಕಂಡೋಗು ಹೊಲ ನೋಡ್ಕಂಡೋಗು ಏನು ಮಾಡ್ತೀಯ ನಮ್ಮ ಕಡೆ ಅಂತೂ ದುಡ್ಡಿಲ್ಲ ಈಗ ಏನು ಮಾಡಬೇಕು ಮತ್ತೆ ಸಾಲ ಮಾಡಬೇಕು ಅಂತ ಹೇಳಿ ಶಾಲೇನ ಬಿಡಿಸ್ಬಿಡ್ತಾರ ಮಕ್ಕಳನ್ನ ಹೀಗಾಗಿ ಹಲವಾರು ರೀತಿಯಾಗಿ ಮಕ್ಕಳು ಓದೋದೇ ಇಲ್ಲ ಹಳ್ಳಿ ಜ ವಾತಾವರ್ಣದಾಗೆ ಅವರು ಒಳ್ಳೆಯ ಒಂದು ಶಿಕ್ಷಣ ಎಜುಕೇಷನ್ ತಗಳಕ್ಕೇ ಆಗದಿಲ್ಲ ಎಲ್ಲೋ ಒಂದು ತಂದೆ ತಾಯಿ ಹೋಗ್ಲಿ ಹೋದ್ರೆ ಹೋಗ್ಲಿ ಸಾಲ ಆಗಲಿ ಸೂಲ ಆಗಲಿ ಮಕ್ಕಳು ಓದಿಸ್ಬೇಕು ಅಂತ ಹೇಳಿ ಓದಿಸ್ಬಿಡ್ತಾರೆ ಹೋಗ್ಲಿ ತಮ್ಮ ಕಾಲ ಮೇಲೆ ತಾನು ನಿಲ್ತಾರೆ ಅಂತ ಆದರೆ ತಂದೆ ತಾಯಿ ಸ್ ಕಷ್ಟದ ಪರಿಸ್ಥಿತಿಯಲ್ಲಿರುವಾಗ ಅವ್ರಿಗೆ ಎಲ್ಲರೂ ಮಕ್ಳನ್ನು ಓದ್ಸೋಕ್ಕಾಗಲ್ಲಲ್ಲ ಯಾರೋ ಒಬ್ಬರು ಎಲ್ಲ ಸಮಸ್ಯೆಗಳಿಂದ ಏಯ್ ಹೋಗ್ಲಿ ಬಿಡಿ ಇದ್ದಿದ್ದೇ ಸಮಸ್ಯೆ ಅಂತ ಹೇಳಿ ಓದಿಸೋರು ಓದಿಸ್ತಾರೆ ಹಳ್ಳಿಗಳ್ಲ್ ಮಾತ್ರ ಓದ್ಸೋ ಹಳ್ಳಿಗಳಲ್ಲಿ ಅಷ್ಟೊಂದು ಎಲ್ಲ ಸಮಸ್ಯೆಗಳಿಗೆ ಚೇತರಿಸೋರು ಇಲ್ಲಿ ಇರೋದಿಲ್ಲ ಹಾಗಾಗಿ ಮಕ್ಕಳ ಅರ್ಧ ಓದಿಸಿ ಬಿಟ್ಟು ಬಿಡೋ ಬಿಡಿಸಿ ತಮ್ಮ ಮನೆ ಕೆಲಸವನ್ನು ಮಾಡಿಸ್ತಾರಂತನೆ ಹೇಳ್ಬೋದು ಗ್ರಾಮೀಣ ಪ್ರದೇಶ್ದಲ್ಲಿ ಹಂಗಲ್ಲ ಎಲ್ಲ ತಂದೆ ತಾಯಿ ತಮ್ಮ ಕಷ್ಟಗಳನ್ನು ತಮ್ಮಲ್ಲೇ ಇಟ್ಕಂಡು ಮಕ್ಕಳನ್ನ ಒಳ್ಳೆಯ ಶಿಕ್ಷಣ ಉನ್ನತ ಶಿಕ್ಷಣಕ್ಕೆ ಕಳಿಸ್ಬೇಕು ಅನ್ನೋ ಒಂದು ಮೈಂಡ್ ಅಂದರೆ ಒಂದು ತಲೆ ಒಳಗಿರುತ್ತೆ ಹಂಗಾಗಿ ಅವ್ರು ಹೋಗಿ ಮಕ್ಕಳನ್ನ ಒಳ್ಳೆಯ ಒಳ್ಳೆಯ ಉನ್ನತ ಶಿಕ್ಷಣಕ್ಕೆ ಹಾಕಿ ಓದಿಸ್ತಾರೆ ಅವ್ರ ಕಾಲು ಮೇಲೆ ಅವ್ರು ನಿಂತರೆ ತಮ್ಮ ತಮ್ಮ ಜವಾಬ್ದಾರಿ ತಮ್ಮ ಮನೆ ಜವಾಬ್ದಾರಿಯನ್ನು ನೋಡ್ಕೊಳ್ತಾರೆ ಅವರು ಒಂದು ಒಳ್ಳೆಯ ಶಿಕ್ಷಣವನ್ನು ಪಡ್ಕೊಂಡ್ರೆ ಅವ್ರು ಒಂದು ನೌಕ್ರಿ ಮಾಡಿದರೆ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಹೋಗ್ತಾವಂತ ಗ್ರಾಮೀಣ ಪ್ರದೇಶದಲ್ಲಿ ಮೊದಲು ಶಿಕ್ಷಣಕ್ಕೆ ಆದ್ಯತೆ ಕೊಡ್ತಾರಂತ ಹೇಳ್ಬೋದು ಆದ್ಯತೆ ಕೊಡೋದರಿಂದ ಶಿಕ್ಷಣದಿಂದ ಮತ್ತು ಅವ್ರು ತಲೆತಲಾಂತರಗಳಿಂದ ಓದಿಲ್ಲ ಅಥವಾ ಓದಿದ್ದರೆ ಓದ್ಕೊಂತಲೇ ಹೋಗ್ತಾರೆ ಆದರೆ ಅರ್ಧ ಈಗ ಒಬ್ಬ ಓದಿದರೆ ಹಿಂದೆ ಎಲ್ಲರೂ ಓದ್ತಾರಂತೆ ಹಂಗೆ ತಮ್ಮ ಒಬ್ಬವನು ತಮ್ಮ ಕಾಲು ಮೇಲೆ ಕಾಲು ನಿಂತು ತಮ್ಮ ಕಾಲು ಮೇಲೆ ನಿಂತರೆ ಅವನು ಅದೇ ಥರ ನಮ್ಮ ಅಣ್ಣನೂ ನನ್ನ ತನ್ನ ತನ್ನ ಕಾಲು ಮೇಲೆ ತಾನು ನಿಂತಿದ್ದಾನೆ ನಾವೂ ನಿಲ್ಲಬೇಕು ಅನ್ನೋ ಆಸೆ ಮತ್ತು ಹುಮ್ಮಸ್ಸು ಹುಟ್ತದೆ ಇಂದಿನ ಮಕ್ಕಳಿಗೆ ಆದರೆ ಹಳ್ಳಿ ವಾತಾವರ್ಣದಲ್ಲಿ ಒಬ್ನು ಓದಿಸಿರ್ತಾರೆ ಇನ್ನೊಬ್ಬನ್ನು ಓದ್ಸೋಕ್ಕೆ ದುಡ್ಡಿರೋಲ್ಲ ಒಬ್ಬನ್ನು ಓದ್ಸೋಕ್ಕೆ ಸಾಕಾಗಿಬಿಟ್ಟಿರ್ತತಿ ಇನ್ನೊಬ್ಬನ್ನು ಓದ್ಸೋದ್ರಾಗೆ ಕಥೇನೆ ಮುಗಿದ್ ಬಿಡ್ತೈತೆ ಅವ್ರದ್ದು ಅಯ್ಯಪ್ಪ ಸಾಕು ಬಿಡಪ್ಪ ನನಗೆ ಆಗಲ್ಲ ಓದ್ಸೋದು ನೀನು ಯಾ ನನಗೆ ದುಡ್ಡು ಕಟ್ಟೋಕ್ಕಾಗಲ್ಲ ಏನು ಮಾಡಬೇಕು ಸಾಲ ಜಾಸ್ತಿ ಆಗುತ್ತೆ ಈಗ ಒಬ್ಬನೇ ಓದಲಿ ನೀನು ಬಿಟ್ಟುಬಿಡು ಅಂತ ಹಿಂಗ್ ಓದಿಸಿ ಹಿಂಗ್ ಮಾಡ್ತಾರೆ ಆದ್ರೆ ಗ್ರಾಮೀಣ ಪ್ರದೇಶ್ದಲ್ಲಿ ಹಂಗೇನಿಲ್ಲ ಏಯ್ ಓದಪ್ಪ ನೀನು ಅವನೂ ಓದಲಿ ನೀನೂ ಓದು ಸಾಲ ಆದರೆ ಆಗುತ್ತೆ ನೌಕ್ರಿ ಆಗುತ್ತಲ್ವ ನಾಳೆ ಹೇಗಾದ್ರು ಈ ಸಾಲ ಅರಿವಂತ್ರ್ ಇಬ್ಬರು ಅಂತೇಳಿ ಅವರಿಗೆ ಹುಮ್ಮಸ್ ತುಂಬ್ತಾರೆ ಆದರೆ ಹಳ್ಳಿ ವಾತಾವರ್ಣ್ದಾಗೆ ಅಷ್ಟೊಂದೇನು ಹುಮ್ಮಸ್ ತುಂಬೋಲ್ಲ ಅಂತನೇ ಹೇಳ್ಬೋದು ಅದು ಹಲವಾರು ರೀತಿಯಾಗಿ ಹೇಳಿ ಹಳ್ಳಿ ವಾತಾವರಣ ಬುನಾದಿಯೇ ಮೊದಲು ಅಂತಂದು ಹೇಳ್ಬೋದು ಏಕಂದ್ರೆ ಬುನಾದಿ ಕರಕ್ಟಾಗಿದ್ದರೆ ಶಿಕ್ಷಣದಾಗೆ ಯಾವುದೇ ರೀತಿ ತೊಂದರೆಗಳು ಬಂದ್ರೂ ಎದ್ರಿಸೋ ತಾಕತ್ತು ಇರುತ್ತಂತ ಹೇಳ್ಬೋದ್ ಏಕಂದ್ರ ಮೊದಲು ಈಗ ಟೆಂತು ನೈಂತು ಓದೋವ್ರ್ಗೆ ಅವ್ರ ಮೈಂಡ್ ಸೆಟ್ಟಾಗಿ ಕರಕ್ಟಾಗಿ ರೆಡಿಯಾಗಿಡ್ಬೇಕ್ ನಾವು ಒಂದು ಜಾಬ್ ಮಾಡಬೇಕು ಅಂತನೇ ಆದರೆ ಆ ಮಕ್ಕಳಿಗೆ ತಂದೆ ತಾಯಿ ಒಂದು ಪ್ರ ತಾ ಇದ್ರಾಗೆ ಕಷ್ಟ್ದಾಗಿರದು ನೋಡಿ ಅವರಿಗೆ ಏನು ಮಾಡ್ಬೇಕಪ್ಪ ನಮ್ಮ ತಂದೆ ತಾಯಿ ಕಷ್ಟದಾಗಿದ್ದಾರೆ ನಾನು ಏನು ಮಾಡೋಕ್ಕಾಗುತ್ತೆ ಬಿಡು ಹೋಗ್ಲಿ ಅಂತೇಳಿ ಮಕ್ಕಳು ಅವ್ರು ಎಲ್ಲ ಕಷ್ಟಗಳನ್ನು ನೋಡಿ ಕೈ ಬಿಟ್ಬಿಡ್ತಾರೆ ಹೀಗಾಗಿ ಹಳ್ಳಿ ವಾತಾವರಣ ಜಾಸ್ತಿ ಮುಂದುವರೆದಿಲ್ಲ ಅಂತಲೇ ಹೇಳ್ಬೋದು ಹಳ್ಳಿ ಒಳಗೆ ಓದಲು ಓದಲಿಕ್ ಓದಕ್ಕಾಗಿ ಅವ್ರಿಗೆ ಆಸೆ ಇರುತ್ತೆ ಓದಬೇಕಂತ ಆದರೆ ಏನು ಮಾಡಬೇಕು ಅವ್ರ ಮನೆಯಲ್ಲೆ ಇರೋ ಕಷ್ಟಗಳಿಗೆ ಸ್ಪಂದಿಸಿ ತಮ್ಗೆ ಎಷ್ಟು ತಿಳೀತು ಎಷ್ಟು ಓದಿ ಅಂತಾರೆ ಅಷ್ಟು ಓದಿ ಬಿಟ್ಬಿಡ್ತಾರೆ ಮಕ್ಕಳು ಹಾಗಾಗಿ ಗ್ರಾಮೀಣದ ಪ್ರದೇಶದಲ್ಲಿ ಅವರಿಗೇನು ಓದಿಸ್ಬೇಕು ತಂದೆ ತಾಯಿಗೆ ಮೊದಲು ಓದಿಸ್ಬೇಕು ಉನ್ನತ ಶಿಕ್ಷಣ ಕೊಡಿಸ್ಬೇಕನ್ನೊ ಆಸೆ ಮಾತ್ರ ತಂದೆ ತಾಯಿಗಿರುತ್ತೆ ಹಳ್ಳಿದಾಗೆ ಸಾಲ ಜಾಸ್ತಿ ಏನು ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಂಬಿಡ್ತಾರೆ ಹೀಗೆ ಶಿಕ್ಷಣದಿಂದ ವಂಚಿತರಾಗಿರೋದು ಸಮಾಜದಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿದೆ ಅಂತ ಈಗ ಹಳ್ಳಿಯೊಳಗೋದಾಗ ಅರ್ಧಂಬರ್ದ ಶಾಲೆ ಓದಿರ್ತವೆ ಏನಪ್ಪ ಏನಾದ್ರು ಬರೀ ಒಂದು ತುಂಬಿಕೊಡು ಇಲ್ಲ ಅದನ್ನೋದಿ ಕೊಡು ಇದನ್ನೋದಿ ಕೊಡು ಅಂದ್ರೆ ಬರೋದಿಲ್ಲ ನಂಗೆ ಓದೋಕ್ಕೆ ಹಂಗ ಹಿಂಗಾ ಅಂತ ಹೇಳ್ಬಿಡ್ತವೆ ಯಾಕಂದ್ರೆ ಪೂರ್ತಿ ಶಿಕ್ಷಣ ಒಂದು ಮೈಂಡ್ಸೆಟ್ ರೆಡಿ ಆಯಿತಂದ್ರೆ ಅವ್ರಿಗೆ ಏನು ಕೊಟ್ರೂ ಓದೋ ಒಂದು ಕ್ಯಪಾಸಿಟಿ ಇರುತ್ತೆ ಅಂತನೇ ಹೇಳ್ಬೋದ್ ಹೀಗೆ ಹಳ್ಳಿ ವಾತಾವರಣದಾಗಿ ಬುದ್ದಿಮಟ್ಟ ಕಡಿಮೆ ಅಂತ ಹೇಳಲ್ಲ ಚುರ್ಕಾಗೇ ಇರ್ತತಿ ಆದರೆ ಅವರಿಗೆ ಸಮಸ್ಯೆಗಳಿಂದ ಅದು ಗೋಚರ ಆಗೋಲ್ಲ ಅಂತಲೇ ಹೇಳ್ಬೋದು ಹೀಗೆ ಹಲವಾರು ರೀತಿಗಳಿಂದ ತುಂಬ ತುಂಬ ಕಷ್ಟಗಳಿಂದ ಓದಿರ್ತಾರೆ ಆದ್ರೆ ಅರ್ಧ ಅರ್ಧಂಬರ್ದ ಓದಿ ಅಷ್ಟೇ ಇಷ್ಟು ಓದಲಿ ಬಿಡು ಅಂತ ಬಿಟ್ಟು ತಮ್ಮ ಜೀವನಾನ ತಾವು ಸಾಗಿಸ್ತಾರ್ ಅಂತಲೇ ಹೇಳ್ಬೋದು ಹೀಗೆ ಹಳ್ಳಿಗಳಲ್ಲಿ ಮತ್ತೆ ಹೊಲ ಮನೆ ನೋಡ್ಕೊಳೋರಿರಲ್ಲ ಒಮ್ಮೊಮ್ಮೆ ಎಲ್ಲ ಓದಕ್ಕೆ ಇರುತ್ತೆ ಆದರೆ ಹೊಲ ಮನೆ ನೋಡ್ಕೊಳೋರಿರಲ್ಲ ಹೊಲ ಮನೆ ನೋಡ್ಕಬೇಕಪ್ಪ ನೀನು ಬಿಟ್ಟುಬಿಡು ಶಾಲೆನ ಅಂತ ಹೇಳಿ ಶಾಲೆ ಬಿಡಿಸೋರು ಕೂಡ ಇರ್ತಾರೆ ಅಂತನೂ ಹೇಳ್ಬೋದು ಹೀಗೆ ಹಲವಾರು ರೀತಿಯಾಗಿ ಬಿಡಿಸಿ ಶಾಲೆನ ಅರ್ಧ ಓದಿಸಿ ಕೈ ಬಿಟ್ಟುಬಿಡ್ತಾರೆ ಅವ್ರಿಗೆ ನೌಕ್ರಿನೇ ಮಾಡಿ ಮಾಡಕ್ಕೆ ಬಿಡೋದೆಯಿಲ್ಲ ಅಂತನೇ ಹೇಳ್ಬೋದ್ ಮತ್ತೆ ಓದ್ತೀನಿ ಅಂತ ಓದೋವ್ರ್ಗೆ ಹಳ್ಳಿ ವಾತಾವರ್ಣದಾಗೆ ಕಷ್ಟಗಳು ಜಗ್ಗು ಬರ್ತಿರ್ತವೆ ಆ ಸಮಸ್ಯೆ ಈ ಸಮಸ್ಯೆ ಮನೆಯಲ್ಲಿ ಅದಕ್ಕೆ ಇದಕ್ಕೆ ದುಡ್ಡಿಲ್ಲ ಅದಕ್ಕೆ ದುಡ್ಡಿಲ್ಲ ಅಂತೇಳಿ ಅರ್ಧ ಶಾಲೆನ ಬಿಡಿಸ್ಬಿಡ್ತಾರಂತ ಹೇಳ್ಬೋದು ಹೀಗೆ ಹಲವಾರು ರೀತಿಯಾಗಿ ಕಷ್ಟಗಳಿಂದ ಗೆದ್ದವರೂ ಕೂಡ ಇದ್ದಾರೆ ಸೋತವ್ರೂ ಕೂಡ ಇದ್ದಾರೆ ಅಂತನೇ ಹೇಳ್ಬೋದ್ ಸೋತವ್ರಕ್ಕಿಂತ ಆಲ್ಮೋಸ್ಟ್ ಸೋತು ಗೆದ್ದವ್ರಿದ್ದಾರೆ ಅಂತನೂ ಹೇಳ್ಬೋದು ಹೀಗೆ ಹಲವಾರು ರೀತಿಯಾಗಿ ಇದ್ದಾರೆ ಅಂತನೂ ಹೇಳ್ಬೋದ್ ಪ್ರತಿಯೊಬ್ರೂ ಸೋತು ಗೆದ್ದವರು ನಮ್ಮ ಇತಿಹಾಸದಲ್ಲಿದೆ ಅಂತನೇ ಹೇಳ್ಬೋದು ಯಾಕಂದ್ರೆ ಹಳ್ಳಿ ವಾತಾವರ್ಣದಲ್ಲಿ ಸೋತವರು ಗೆದ್ದವ್ರು ಇದಾರೆ ಗೆದ್ದವರು ಸೋತವ್ರು ಇದಾರಂತನೂ ಹೇಳ್ಬೋದ್ ಗ್ರಾಮೀಣ ಪ್ರದೇಶದಲ್ಲಿ ಕಷ್ಟ ಸುಖದ ಬಗ್ಗೆ ಗೊತ್ತನೆ ಇರೋದಿಲ್ಲ ಅವ್ರ ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ಅವರಿಗೆ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಗೊತ್ತಿರೋಲ್ಲ ಕಷ್ಟ ಅಂದರೂ ಗೊತ್ತಿರೋಲ್ಲ ಸುಖ ಅಂದರೂ ಗೊತ್ತಿರುತ್ತೆ ಆದರೆ ಸುಖ ಕಷ್ಟದ ಬಗ್ಗೆ ಅಷ್ಟೊಂದು ಇದು ಗೊತ್ತಿರೋಲ್ಲ ಅನ್ನಿಸುತ್ತೆ ಏಕಂದ್ರೆ ಸುಖದಲ್ಲೇ ಬೆಳ್ಸ್ಬಿಡ್ತಾರೆ ತಂದೆ ತಾಯಿ ಗ್ರಾಮೀಣ ಪ್ರದೇಶದಲ್ಲಿ ಅವರು ಚೆನ್ನಾಗಿ ಉನ್ನತ ಶಿಕ್ಷಣ ಕಲೀಲಿ ಹಂಗಾಗಿ ಅವ್ರಿಗೇನು ಕಷ್ಟಗಳು ಬೇಡ ಅಂತೇಳಿ ಉನ್ನತ ಶಿಕ್ಷಣ ಕಲ್ಸಕ್ಕಾಗ್ಲಿ ಅವ್ರನ್ನ ಒಳ್ಳೆಯ ಒಂದು ಎಜುಕೇಷನ್ಗೆ ಕಳಿಸ್ತಾರಂತಲೇ ಹೇಳ್ಬೋದ್ ಹೀಗೆ ಹಲವಾರು ರೀತಿಯಾಗಿ ಮಾಡಿ ಅವ್ರನ್ನ ಒಂದು ದಾರಿ ದೀಪವಾಗಿ ಮಾಡ್ತಾರಂತನೇ ಹೇಳ್ಬೋದು ಹೀಗೆ ಹಲವಾರು ಕಾರಣದಿಂದ ಮುಗ್ಸಿ